ಹೆಲೋ ಇದು ಶೈನ್ ಜಾಬ್ ಕನ್ಸಲ್ಟಾ ನನ್ನ ಹೆಸ್ರು ಅಬಿಶಾ ಅಂತ ನಾನು ನಂದು ಜಸ್ಟ್ ಡಿಗ್ರಿ ಆಗಿ ಡಿಗ್ರಿ ಆಯಿತಾ ಈಗ ಸಿಕ್ಸ್ ಮಂತದ್ದು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೇನೆ ನನ್ನದು ಬಿ ಬಿ ಐ ನಾನೀಗ ಜಾಬ್ ಹುಡುಕ್ತಿದೇನೆ ನಿಮ್ಮಲ್ಲಿ ಯಾವುದಾದ್ರೊಂದು ಜಾಬ್ ಉಂಟಾ ಅಂದರೆ ಬೇಗ ಸಿಗೋದು

ಬೆಂಗ್ಳೂರು ಅಂದರೆ ಸ್ಯಾಲರಿ ಅದು ಎಷ್ಟಿರ್ಬೋದು ಅಂದರೇ ಪಿ ಜಿಯೆಲ್ಲ ಅಲ್ಲೇ ಇರ್ತದಾ ಅವರದ್ದು ಇರ್ತದಲ್ಲ ನಮ್ಮದು ನೋಡಿಕೊಳ್ಬೇಕಾ ಆಂ ಕೊಡ್ತಾರಾ ಮತ್ತು ನಮ್ಮ ನಿಯರ್ ಇಲ್ಲಿ ಉಡುಪಿಯಲ್ಲಿ ಯಾವುದು ಇರೋದಿಲ್ಲಾ ಹಾಂ ಹೌದಲ್ಲ ಅಂದರೆ ನಿಮ್ಮದೀಗ ಫೀಸ್ ಎಷ್ಟು ಕಟ್ಟಲಿಕ್ಕೆ ನಿಮಗೆ ಜಾಬ ಹುಡುಕಲಿಕ್ಕೆ ಸ್ಯಾಲರಿ ಬಂದಮೇಲೆನಾ ಈಗ ಕಟ್ಟಲಿಕ್ಕಿಲ್ವಾ ಟ್ವೆಂಟಿ ಪರ್ಸೆಂಟ್ ನಿಮಗೆ ಕೊಡಲಿಕ್ಕಿರ್ತದಾ ಅಂದ್ರೆ ಜಾಬ್ ಕನ್ಫಮ್ ಆಗ್ತದಲ್ಲ ಅದೇ

ಓಹ್ ಹಾಗೆಲ್ಲ ಅಂದ್ರೆ ಇದು ಬೆಂಗ್ಳೂರಲ್ಲ ಅದಕ್ಕೆ ಆಂ ಬೆಂಗ್ಳೂರ್ ಎಜ್ಜೆಸ್ಟ್ ಆಗ್ತದೆ ಅಂದ್ರೆ ಅದ್ರದ್ದು ಡೀಟೇಲ್ಸೆಲ್ಲ ಯಾವ ಕಂಪೆನಿ ಎಂತ ಅಂತ ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತೀರಾ ಆಂ ಇದೇ ನಂಬರ್ಗೆ ನನಗೆ ವಾಟ್ಸಪ್ಗೆ ಕಳಿಸಿ ಆಂ ಎರಡನ್ನೂ ಸೆಂಡ್ ಮಾಡಿ ನಾನು ನೋಡ್ತೇನೆ ಯಾವ್ದು ಆಗ್ತದೆ ಅದನ್ನು ಮಾಡ್ತೇನೆ ಹಾಂ ಆಂ ಸರಿ ಸರಿ ಸರಿ ಸರಿ ಹಾಂ ಟಾಂಕ್ ಯು ಟಾಂಕ್ ಯು ಹಾಂ ಇಡ್ತೇನೆ ಹಾಂ ಟಾಂಕ್ ಯು ಮ್ಯಾಮ್ ಆಂ ತ್ಯಾಂಕ್